ನಮಗೆ ಶಾಲೆಯಲ್ಲಿ ಯಾವುದಿಷ್ಟ ಅಂದರೆ ಕನ್ನಡ ಕನ್ನಡ ಹೋದ್ರೆ ಎಲ್ಲಿ ಕಡೆ ಹೋದ್ರೂ ನಾವೇನಾದ್ರೂ ನಿಭಾಯ್ಸ್ಕೊಂಡು ಬರ್ಬೋದು ಮತ್ತೆ ಹಾಗೇ ವಿಜ್ಞಾನ ಅದರಲ್ಲಿ ವಿಜ್ಞಾನದಲ್ಲಿ ಏನೇನು ಇದ್ಮಾಡ್ತಾರೆ ಅವ್ರು ಯಾವ ಥರ ವಿಜ್ಞಾನಿಗಳು ಯಾವ ಥರ ಆಗಿದ್ದಾರೆ ಯಾವ ಥರ ಓದಬೇಕು ಇವಾಗಿಂದ ಹೋದ್ರೆ ವಿಜ್ಞಾನಿಗಳು ಮುಂದಕ್ಕೆ ಹೆಂಗೆ ಹೋಗ್ಬೇಕು ಬೇರೆ ಕಡೆಯೆಲ್ಲ ಏನೇನು ವಿಚಾರ ತಿಳ್ಕೊಳ್ಬೇಕು ಅಂತ ವಿಜ್ಞಾನ ಮತ್ತೆ ಗಣಿತ ಇದ್ದರೂ ಇದರಲ್ಲಿ ಗಣಿತ ಅಂದರೆ ಗಣಿತ ಗೊತ್ತಿದ್ದರೆ ನಾವ್ಯಾವ ಕಡೆಯೂ ಯಾವುದೋ ಒಂದು ರೂಪಾಯಿಯಿಂದ ಹತ್ತು ರೂಪಾಯಿ ಹತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೂ ಅದು ಹೆಂಗೆ ಏನು ಅಂತ ನಮಗ್ಗೊತ್ತಿರುತ್ತೆ ಗಣಿತ ಅಂದರೆ ಎಷ್ಟೋ ಇದೆ ಎಷ್ಟೋ ಥರದ ಲೆಕ್ಕಚಾರ ಇರುತ್ತೆ ಬಡ್ಡಿ ಅಸಲು ಮತ್ತೆ ಇವತ್ತಿಗಿಷ್ಟಾಯಿತು ಇಷ್ಟು ಕರ್ಚಾಯಿತು ನಾಳೆಗೆ ಎಷ್ಟಾಗಿದೆ ಇವತ್ತು ದುಡಿದಿರೋದೆಷ್ಟು ನಾವು ಅದ್ರ ಬಗ್ಗೆ ಆ ದುಡಿದಿರೋದ್ರಲ್ಲಿ ನಾವು ಎಷ್ಟು ಉಳಿತಾಯ ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ನಮ್ಮ ಸಂಪಾದನೆ ಎಷ್ಟಿದೆ ಎಷ್ಟಿಲ್ಲ ನಾವು ತಿಂಗ್ಳಿಗೆಷ್ಟು ಸಂಪಾದನೆ ಮಾಡಿದರೆ ನಮ್ಗೆಒಳ್ಳೇದು ಅನ್ನೋದು ಒಂದು ಲೆಕ್ಕಚಾರದಲ್ಲಿ ನಮಗೆಲ್ಲ ಸಿಗುತ್ತೆ ಆಮೇಲೆ ಹಾಗೆ ಗಣಿತ ಅಂದ್ರೆ ಇನ್ನೂ ಏನೇನೋ ಅದರಲ್ಲಿ ಸಾವಿರಾರು ಒಂದು ಚೀಟಿ ಹಾಕ್ತೀವಿ ಅದಕ್ಕೆ ತಿಂಗ್ಳಿಗೊಂದಿಷ್ಟು ಕಟ್ಟಬೇಕು ಅಷ್ಟು ನಮ್ಗೆ ಕಳೆದು ಬರುತ್ತೆ ಇಷ್ಟು ಕಂತು ಅಂತಿರುತ್ತೆ ಆ ಕಂತಿನ ಪ್ರಕಾರ ನಾವು ಕಟ್ಕೊಂಡೋದರೆ ನಮ್ಗದ್ರಲ್ಲಿ ಒಂದೆರಡು ತಿಂಗ್ಳಿಂದು ಕಂತು ಕಳೆದು ಬರುತ್ತೆ ಅದಕ್ಕೆ ನಮ್ಗೆ ಸಂಪಾದನೆ ಅದಕ್ಕೆ ತಕ್ಕಂತೆ ನಾವು ದುಡಿಲೇಬೇಕು ಆ ದುಡಿಯೋವಾಗ ನಾವು ಲೆಕ್ಕಚಾರದ ಬಗ್ಗೆ ಎಲ್ಲ ಗೊತ್ತಿರಬೇಕು ಆಮೇಲೆ ಸಮಾಜ ಸಮಾಜ ಅಂದರೆ ಏನರಂದ್ರೆ ಒಂದು ಪಕ್ಷಿಗಳು ಮತ್ತೆ ಸಮಾಜದಲ್ಲಿ ಯಾವ ಥರ ಆಗಿನ ಕಾಲ್ದಲ್ಲಿ ಸಮಾಜ ಒಂದು ಮರ ಒಂದು ಮರದಿಂದ ಒಂದು ಕಡ್ಡಿಯಿಂದ ಕೆತ್ತನೆ ಮಾಡ್ತಾಯಿದ್ದರಂತೆ ಅದರಲ್ಲಿ ಆ ಮರದಲ್ಲಿ ಏನೇನಿದೆ ಎಲೆಗಳು ಮತ್ತೆ ಬುಡಗಿಡಗಳು ಮತ್ತೆ ಅದರ ಮೇಲಿನ ಇದಂತಿರುತ್ತೆ ಆದರೂ ಒಂದು ಸಮಾಜ ಅಂದರೆ ಇನ್ನೂ ಏನೇನೋ ಸಮಾಜದಲ್ಲಿ ನಾವು ಹೆಂಗೆಂಗಿರಬೇಕು ಯಾವ ಥರ ನಡ್ಕೊಳ್ಬೇಕು ಸಮಾಜದಲ್ಲಿ ಯಾವ ಥರ ನಮಗಿದಾಗುತ್ತೆ ಇದರ ಬಗ್ಗೆ ಎಲ್ಲ ಸಮಾಜದಲ್ಲಿ ಗೊತ್ತಿರುತ್ತೆ ಆಮೇಲೆ ಹಾಗೇ ಹಿಂದಿ ಹಿಂದಿ ಓದಬೇಕಾದ್ರೆ ನಾವು ಎಲ್ಲೋದ್ರೂ ಹಿಂದಿ ಬಂದರೆ ಯಾವುದೇ ಒಂದು ನಾವು ನಿಭಾಯಿಸ್ಬೋದು ಹಿಂದಿ ಒಂದು ಭಾಷೆ ಬಂದರೆ ಯಾವ ಕಡೆ ಹೋದ್ರೂ ನಾವು ಮಾತಾಡ್ಲೇಬೋದು ಹಾಗೇ ಹಿಂದಿ ಮಾತ್ರ ಯಾವಾಗ್ಲೂ ಬಂದಿರಬೇಕು ಯಾವ ರಾಜ್ಯಕ್ಕೋದ್ರೂ ಹಿಂದಿ ಇದ್ದೇ ಇರುತ್ತೆ ಹಿಂದಿಯಲ್ಲಿ ಮಾತಾಡಿದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಹಾಗೇ ಬಂದು ಇಂಗ್ಲೀಷು ಇಂಗ್ಲೀಷ್ ಅಂದರೆ ಏನಪ್ಪಾ ಅಂದರೆ ಇಂಗ್ಲೀಷ್ ಬಂದರೆ ಕೆಲವರು ಅಮೆರಿಕಾ ಆ ಥರ ಓದ್ಬೇಕಾದರೆ ಅಲ್ಲೋಗಬೇಕಾದ್ರೆ ಬರಬೇಕಾದ್ರೆ ಅವರಿಲ್ಲಿದ್ರೆ ಇಂಗ್ಲೀಷ್ ಮಾತಾಡಿದ್ರೆ ನಾವು ಅವ್ರ ಹತ್ರ ನಾವು ಏನು ಬೇಕಾದ್ರೂ ಸಮಾಧಾನ ತಗೊಳ್ಬೋದು ನಾವು ಅವರಿಗೆ ಏನು ಬೇಕಾದ್ರೂ ಕ್ವೆಶನ್ ಹಾಕ್ಬೋದು ಅವರು ನಮ್ಗೆ ಅದಕ್ಕೆ ಉತ್ತರ ನೀಡ್ತಾರೆ ಹಾಗೆ ಇನ್ನೇನಪ್ಪಾಂದ್ರೆ ಕನ್ನಡ ಎಲ್ಲಿ ಮಕ್ಕಳಿಗೆ ಒಂದರಿಂದ ಏಳು ಒಂದರಿಂದ ಏಳು ಏಳ್ರಿಂದ ಹತ್ತನೇ ಕ್ಲಾಸ್ವರೆಗೂ ಕನ್ನಡ ಬಂದರೆ ಆಮೇಲೆ ನಾವು ಫಸ್ಟ್ ಇಯರ್ ಮಾಡ್ಬೋದು ಸೆಕೆಂಡ್ ಇಯರ್ ಮಾಡ್ಬೋದು ಡಿಗ್ರಿ ಮಾಡ್ಬೋದು ಡಿಗ್ರಿ ಆದ್ಮೇಲೆ ಎಮ್ ಎ ಮಾಡ್ಬೋದು ಈ ಥರ ಅವ್ರಿಗೆ ಯಾವ್ದ್ಯಾವ್ದು ಇಷ್ಟ ಹಂತ ಆ ಶಾಲೆಯಲ್ಲಿ ನಾವು ಸ್ಟಾರ್ಟಿಂಗಿಂದ ನಾವು ಯಾವ ಥರ ಓದ್ತೀವೋ ಯಾವ ಥರ ಮಾರ್ಕ್ಸ್ ತಗೊಳ್ತೀವೋ ಅದ್ರ ಮೇಲೆ ಮುಂದಕ್ಕೋಗ್ತಾಯಿರಬೇಕು ಹಾಗೆ ಹೋಗ್ತಾಯಿದ್ದರೆ ನಮಗದ್ರಲ್ಲಿ ಏನೇನೋ ಸಿಗುತ್ತೆ ಚೆನ್ನಾಗಿ ಓದ್ತಾ ಇರೋವರೆಗೆ ಒಳ್ಳೆ ಮಾರ್ಸ್ ಬರುತ್ತೆ ಅವ್ರ್ಗೆ ಒಳ್ಳೆ ಹೆಸ್ರು ಬರುತ್ತೆ ಅವರು ಯಾವ ಕಡೆ ಹೋದ್ರೂ ಅವ್ರಿಗೆ ಪೀಸುಗಳೆಲ್ಲ ಕಮ್ಮಿಯೇ ಇರುತ್ತೆ ಅದ್ರೆ ಬಗ್ಗೆ ಅವ್ರ್ಗೆ ಕಾಲರ್ಶಿಪ್ ಬರುತ್ತೆ ಕಾಲರ್ಶಿಪ್ ಬಂದರೆ ಸಾವ್ರಾರು ರೂಪಾಯಿ ಬರುತ್ತೆ ಸಾವ್ರಾರು ರೂಪಾಯಿ ಬಂದರೇನೆ ಅವರಿಗೆ ಅದಕ್ಕೆ ತುಂಬ ಸಹಾಯವೇ ಆಗುತ್ತೆ ಆಮೇಲೆ ಯಾಕಪ್ಪ ನಾವು ಚೆನ್ನಾಗಿ ಓದಬೇಕು ಅಂದರೆ ಎಲ್ಲರಿಗಿಂತ ಒಂದೊಂದು ಕ್ಲಾಸಲ್ಲು ಫಸ್ಟು ಬಂದರೆ ನಮಗೆ ಅದೇ ಥರ ಮುಂದೆ ಅವ್ರು ಓದ್ತಾ ಇದ್ದರೂ ಕ್ಲಾಸ್ ಕ್ಲಾಸ್ಗೂ ಫಸ್ಟು ಬರ್ಬೋದು ಏಕೆಂದ್ರೆ ನಾವು ಅದ್ನ ಭಲೇ ಸಾಧನೆ ಮಾಡಬೇಕು ಶಾಲೆ ಅಂದರೆ ಅಷ್ಟು ಸಲೀಸಲ್ಲ ಅದರದ್ದೇ ಒಂದು ದೇವರ ದೇವಸ್ಥಾನ ಇದ್ದಂತೆ ಶಾಲೆಯಲ್ಲಿ ಕಲಿಬೇಕಾಗಿರೋದು ಬೇಕಾದಷ್ಟಿದೆ ಮನೆಗಿಂತ ಜಾಸ್ತಿಯೇ ಕಲೀಬೇಕು ಹಾಗಂತ ಶಾಲೆಯಲ್ಲಿ ನಾವು ಕಲಿಯುವಂಥದ್ದು ವಿಷಯಗಳು ಬೇಕಾದಷ್ಟು ಸಿಗುತ್ತೆ ಮಕ್ಕಳು ಓದಬೇಕು ಮುಂದಕ್ಕೆ ಬರಬೇಕು ಅವರಪ್ಪ ಅಮ್ಮನ ಸಾಕಬೇಕು ಅವ್ರ ಭವಿಷ್ಯಕ್ಕೆ ಅದು ಏನು ಅಂತ ಆಧಾರ ಸಿಗುತ್ತೆ